ನಾನು ಇತ್ತೀಚಿಗಷ್ಟೇ ಅಮೇಝಾನ್ನಿಂದ ಬೋಟ್ ಹೆಡ್ಸೆಟ್ನ ಖರೀದಿ ಮಾಡಿರ್ತೀನಿ ಅದು ಬಂದು ಬ್ಲೂಟೂತ್ ಹೆಡ್ಸೆಟ್ ಆಗಿರುತ್ತೆ ನನ್ನ ಪೋನಿಗೆ ಕನೆಕ್ಟಾಗಿ ಇರುತ್ತೆ ಅದರದಲ್ಲಿ ಶಬ್ದದ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದನ್ನ ಹಾಕಿಕೊಂಡು ಮಾತಾಡೋವಾಗ ಅಥವಾ ಹಾಡು ಕೇಳೋವಾಗ ಹೊರ್ಗಡೆ ಬರತಕ್ಕಂಥ ಯಾವುದೇ ಶಬ್ದಗಳು ನನಗೆ ಡಿಸ್ಟರ್ಬ್ ಮಾಡ್ತಾ ಇರೋಲ್ಲ ಹಾಗಾಗಿ ಈ ಬೋಟು ಹೆಡ್ಸೆಟ್ ಏನಿದೆ ತುಂಬ ಚೆನ್ನಾಗಿರುತ್ತೆ ಉತ್ಕೃಷ್ಟವಾದ ಗುಣಮಟ್ಟದ್ದು ನನಗೆ ಕಳ್ಸ್ಕೊಟ್ಟಿದ್ದಾರೆ ಅಮೇಝಾನ್ ಅವರು ತುಂಬ ಚೆನ್ನಾಗಿದೆ ಅದು ಧನ್ಯವಾದಗಳು